ಡಾಕ್ಟರ್ ಗಣೇಶ್ ಅವರ ನಾನು ನಿಮ್ಮ ಹಾಸ್ಪೆಟ್ಲಿಗೆ ಕಾಲ್ ಮಾಡಿದ್ದೆ ನಿಮ್ಮ ನಿಮ್ಮ ಅಪಾಯಿಂಟ್ಮೆಂಟ್ ತಗೊಳೋದಿಕೋಸ್ಕರ ಆದರೆ ನನಗೆ ಹಾಸ್ಪೆಟ್ಲ್ ಅಲ್ಲಿ ಹೇಳಿದರು ನೀವು ಇವತ್ತು ಹಾಸ್ಪೆಟ್ಲಲ್ಗೆ ಬಂದಿಲ್ಲ ರಜದಲ್ಲಿ ಇದ್ದೀರ ಅಂತ ಆದರೆ ನನಗೆ ತುಂಬ ಅವಶ್ಯಕತೆ ಇದ್ದಿದ್ದರಿಂದ ನಾನು ನಿಮ್ಮ ಪರ್ಸ್ನಲ್ ನಂಬರ್ನ ಇಸ್ಕೊಂಡು ಕಾಲ್ ಮಾಡ್ತಾ ಇದ್ದೀನಿ ನನಗೆ ಮೂರು ದಿನದಿಂದ ಹೊಟ್ಟೆನೋವು ತುಂಬಾನೆ ಜಾಸ್ತಿ ಆಗ್ತಾಯಿದೆ ಅದಕ್ಕೆ ಇವಾಗ ನೀವು ಸಿಗೋವರೆಗು ನಂಗೆ ಏನಾದರೂ ಔಷಧಿನ ಯಾವ್ದಾದರೂ ಔಷಧಿನ ನೀವು ಹೇಳ್ತಿರಾ ಅಂತ ಕೇಳೋಣ ಅಂತ

ಹೌದ

ಹೌದಾ

ಹೌದಾ ನೀವು ನನಗೆ ಮತ್ತೆ ಇನ್ನು ಯಾವಾಗ ಸಿಗ್ತೀರಾ ನಾನು ನಾಳೆ ಹಾಸ್ಪೆಟ್ಲಿಗೆ ಫೋನ್ ಮಾಡ್ಬಿಟ್ಟು ಬರ್ಬೋದಲ್ಲವಾ ಹಾಂ ನಾಳೆ ಬರ್ತಿನಿ ಹಾಸ್ಪೆಟ್ಲಿಗೆ ಇವತ್ತೇ ನೀವು ಹೇಳಿರೊ ಎಲ್ಲಾ ಔಷಧಿನು ನಾನು ಟ್ರೈ ಮಾಡಿ ನೋಡ್ತಿನಿ ಹ್ಞೂ ನಾಳೆ ಬರ್ತಿನಿ ತ್ಯಾಂಕ್ ಯು ಡಾಕ್ಟರ್